ನಾವು ಪ್ರಪ್ರಥಮವಾಗಿ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತೇವೆ ನನಗೆ ಬಹಳಷ್ಟು ಸಂತಸವನ್ನು ತಂದುಕೊಡತಕ್ಕಂತ ಹಬ್ಬ ಸಂಕ್ರಾಂತಿ ಇದು ಯಾಕೆ ನನಗೆ ವಿಶೇಷ ಅಂತಂದರೆ ಈ ರೈತ್ರ ರೈತ್ರ ಕುಟುಂಬದಲ್ಲೇ ಮೂಲತಃ ನಾನು ಹುಟ್ಟಿ ಬಂದಿರೋದು ಬೆಳೆಗಳೆಲ್ಲ ಕೈಗೆ ಸಿಕ್ಕಿರ್ತವೆ ಕಣದಲ್ಲಿ ಎಲ್ಲ ಇದು ರಾಗಿ ಜೋಳ ಗೋಧಿ ಸಜ್ಜೆ ಎಲ್ಲ ತುಳಿಸ್ಬಿಟ್ಟು ಎಲ್ಲವನ್ನೂ ರಾಶಿ ಹಾಕಿರ್ತಾರೆ ಕಣಗಳಲ್ಲಿ ಅದನ್ನ ಸಂಕ್ರಾಂತಿ ಅಂತೇಳಿ ಆಚರ್ಸ್ತಾರೆ ಇದರಲ್ಲಿ ಏನು ಹಬ್ಬದ ವಿಶೇಷ ಅಡುಗೆಗಳು ಅಂತಂದರೆ ಇದು ಸಕ್ಕರೆ ಪೊಂಗಲ್ ಮತ್ತು ಖಾರದ ಪೊಂಗಲ್ ಮಾಡ್ತಾರೆ ಈ ಹಬ್ಬದ ವಿಶೇಷ ಅಂದರೆ ಹಾಗೇ ಎಳ್ಳು ಬೆಲ್ಲ ಶೇಂಗಾ ಕಡಲೆ

ಇದನ್ನ ಅನೇಕ ಪದಾರ್ಥಗಳನ್ನು ಸೇರಿಸಿ ಒಂದು ಅಡುಗೆಯನ್ನು ತಯಾರು ಮಾಡ್ತಾರೆ ಈ ಎಳ್ಳು ಬೆಲ್ಲ ಬೆರೆಸಿ ಇದು ಪ್ರತಿಯೊಬ್ಬರ ಮನೆಗೋಗಿ ಎಳ್ಳ್ ಬೀರೋ ಹಬ್ಬ ಅಂತೇಳಿ ಆಚರಿಸ್ತೇವೆ ನಾವು ಇದು ಸಕ್ಕರೆ ಪೊಂಗಲ್ ಮತ್ತು ಖಾರದ ಪೊಂಗಲ್ ಹಬ್ಬಕ್ಕೆ ನಾವು ತಯಾರು ಮಾಡಿರ್ತೇವೆ ಹಾಗೇ ಇನ್ನು ಶಿವರಾತ್ರಿ ಅಂತೇಳಿ ಹಬ್ಬ ಶುರುವಾಗುತ್ತೆ ಅದಕ್ಕೆ ಬ ಮೊದಲ್ನೇ ದಿನ ಶಿವನ ಜಾಗರಣೆ ಮಾಡಲಾಗ್ತದೆ ಅವತ್ತಿನ ದಿನ ಪಾನಕ ಆಗಿರ್ಬೋದು ಕೋಸಂಬ್ರಿ ಆಗಿರ್ಬೋದು ಕಡಲೆ ಉಂಡೆ ಶೇಂಗಾ ಉಂಡೆ ಎಳ್ಳುಂಡೆ ಕೊಬ್ಬರಿ ಉಂಡೆ ಎಲ್ಲ ಮಾಡತ್ತೆ ಮಾಡಿ ಸಂಜೆಗೆ ಉಪಹಾರವನ್ನು ಮಾಡತಕ್ಕಂಥದ್ದು ಶಿವನ ಹೆಸರಿನಲ್ಲಿ ರಾತ್ರಿಗೆ ಹಣ್ಣು ಹಂಪಲು ನೈವೇದ್ಯ ಮಾಡಿ ಅದು ರಾತ್ರಿ ಇಡೀ ದಿನ ಜಾಗರಣೆ ಮಾಡತಕ್ಕಂಥದ್ದು ಹಾಗೇ ಮರುದಿನ ಶಿವರಾತ್ರಿ ಆದ ಮರುದಿನ ಶಿವನಿಗೆ ಹೋಳಿಗೆ ಪಾಯಸ ಮುಂತಾದ ಪದಾರ್ಥಗಳನ್ನು ಮಾಡಿ ಶಿವನಿಗೆ ನೈವೇದ್ಯವನ್ನು ಮಾಡತಕ್ಕಂಥದ್ದು ಈ ಹೋಳಿಗೆ ವಿಶೇಷ ಕಾಯಿ ಹೋಳಿಗೆ ಆಗಿರ್ಬೋದು ಅಥವಾ ಹೂರ್ಣದ ಹೋಳಿಗೆ ಆಗಿರ್ಬೋದು ಅಥವಾ ಎಳ್ಳ್ ಹೋಳಿಗೆ ಆಗಿರ್ಬೋದು ಅಥ್ವಾ ಶೇಂಗಾ ಹೋಳಿಗೆ ಆಗಿರ್ಬೋದು ಇದನ್ನು ಹಲವಾರು ರೀತಿಯ ಹೋಳಿಗೇನ ತಯಾರು ಮಾಡ್ತಾರೆ ಹ್ಞೂಂ ಹಾಗೇ ಮುಂದುವರೆದಂತೆ ಯುಗಾದಿ ಹಬ್ಬ ಬಂದರೆ ಆಗ ಎಲ್ಲ ಮಾವಿನ ಚಿಗುರು ಎಲ್ಲ ಹೊಸ್ದಾಗಿ ಎಲ್ಲ ಶುರುವಾಗುತ್ತೆ ಚೈತ್ರ ಮಾಸ ಆರಂಭ ಏನು ಹಳೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರನ್ನು ಬರತಕ್ಕಂಥ ಚೈತ್ರ ಕಾಲ ಯುಗಾದಿ ಹಬ್ಬವನ್ನು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತೇಳಿ ಹೊಸ ವರ್ಷದ ಆರಂಭ ಹೊಸ ವರ್ಷದ ಆರಂಭ ಯುಗಾದಿ ಹಬ್ಬದ ಮೂಲಕ ನಮ್ಗೆಲ್ರಿಗೂ ಹೊಸ ಹರ್ಷವನ್ನು ತರತಕ್ಕಂಥದ್ದು ಆ ದಿನ ಏನು ಎಣ್ಣೆ ಸ್ನಾನ ಮಾಡಿ ಮೊದಲ್ನೇ ದಿನ ಪಾಯಸ ಪಾಯಸ ಅಂದರೆ ಗೋಧಿ ಪಾಯಸ ಗೋಧಿ ಪಾಯಸ ಮಾಡ್ತಾರೆ ಅದು ಗೋ ಗೋಧಿ ಪಾಯ್ಸದ ಜೊತೆಗೆ ಕೋಸಂಬ್ರಿ ಹಪ್ಳ ಸಂಡಿಗೆ ಅನ್ನ ಸಾಂಬಾರು ಮುಂತಾದ ವೈವಿಧ್ಯಮಯ ಅಡುಗೆಗಳ ಮೂಲಕ ಮೊದಲನೇ ದಿನ ಆಚರಿಸ್ಲಾಗ್ತದೆ ಎರಡನೇ ದಿನ ಬಂದರೆ ಒಬ್ಬಟ್ಟು ಅಂದರೆ ನಾವೆಲ್ಲ ಹೋಳಿಗೆ ಅಂತ ಕರೀತೇವೆ ಹೂರಣದ ಹೋಳಿಗೆ ಮಾಡ್ತೇವೆ ಹೂರಣದ ಹೋಳಿಗೆ ಜೊತೆಗೆ ಮಾವಿನ್ಕಾಯಿ ಚಿತ್ರಾನ್ನ ಆಗಲೇ ಹೊಸ್ದಾಗಿ ಬಿಟ್ಟಿರತಕ್ಕಂಥ ಮಾವಿನಕಾಯಿ ತಂದ್ಬಿಟ್ಟು ಮಾವಿನಕಾಯಿ ತುರಿದ್ಬಿಟ್ಟು ಅದಕ್ಕೆ ಅನ್ನಕ್ಕೆ ಬೆರೆಸಿ ಮಾವಿನಕಾಯಿ ಹೇಳಿದ್ರೇ ಬಾಯಲ್ಲಿ ನೀರೂರಿಸ್ತಕ್ಕಂಥದ್ದು ಮಾವಿನ್ಕಾಯಿ ಚಿತ್ರಾನ್ನ ಹೋಳಿಗೆ ಪಾಯಸ ಕೋಸಂಬ್ರಿ ಕಡ್ಲೆಕಾಳು ಪಲ್ಯ ಕಡಲೆಬೇಳೆ ವಡೆ ಹಪ್ಪಳ ಸಂಡಿಗೆ ನೀರು ಮಜ್ಜಿಗೆ ಮೊಸರಿನ ಹುಳಿ ಮುಂತಾದ ಖಾದ್ಯಗಳನ್ನು ಮಾಡಲಾಗ್ತದೆ ಇದು ಅಚ್ಚುಮೆಚ್ಚಿನ ಹಬ್ಬ ಯುಗಾದಿ ಹಬ್ಬ ಹಾಗೇ ಶ್ರಾವಣ ಶ್ರಾವಣ ಬಂತು ಅಂದರೆ ಪ್ರತಿ ವಾರಗಳು ಹಬ್ಬ ಪ್ರತಿ ಮಂಗಳಗೌರಿ ಆಗಿರಬಹುದು ವರಮಹಾಲಕ್ಷ್ಮಿ ಆಗಿರಬಹುದು ಮುಂತಾದ ನಾನಾ ಹಬ್ಬಗಳಲ್ಲಿ ಲಾಡುಉಂಡೆ ಪಾಯಸ ಇದು ಪಂಚಮಿ ಹಬ್ಬ ಎಲ್ಲ ಬರತಕ್ಕಂಥದ್ದು ಉಂಡೆಗಳ ಹಬ್ಬ ಅಂತನೇ ಕರಿಬಹುದು ಶೇಂಗಾ ಉಂಡೆ ಕಡಲೆ ಉಂಡೆ ಎಳ್ಳುಂಡೆ ಮುಂತಾದ ಉಂಡೆಗಳು ಸಾಕಷ್ಟು ಖಾದ್ಯಗಳನ್ನು ಶ್ರಾವಣದಲ್ಲಿ ಪಂಚಮಿಯಲ್ಲಿ ಮಾಡತಕ್ಕಂಥದ್ದು ಉಂಡೆಗಳ ವೈವಿಧ್ಯಮಯ ಅಂತನೇ ಹೇಳಬಹುದು ಈ ಉತ್ತರ ಕ ಕರ್ನಾಟಕದಲ್ಲಿ ತುಂಬ ಮಾಡ್ತಾರೆ ನಾನಾ ಥರದ ಉಂಡೆಗಳನ್ನು ಮಾಡ್ತಾರೆ ಪಂಚಮಿ ಹಬ್ಬದಲ್ಲಿ ಮಾಡ್ತಾರೆ ಹಾಗೇ ದಕ್ಷಿಣ ಕನ್ನಡದಲ್ಲಿ ಕೊಟ್ಟೆ ಕಡುಬು ಅಕ್ಕಿಯ ಖಾದ್ಯಗಳು ಅಕ್ಕಿಯ ಹಿಟ್ಟಿನಲ್ಲಿ ಒಳಗೆ ಕಾಯಿಯ ಹೂರಣವನ್ನು ಕಾಯಿ ಬೆಲ್ಲದ ಹೂರಣವನ್ನು ತುಂಬಿ ಸಿಹಿ ಖಾದ್ಯವನ್ನು ತಯಾರು ಮಾಡತಕ್ಕಂಥದ್ದು ಹಲಸಿನ ಹಣ್ಣಿನಲ್ಲಿ ಹೋಳಿಗೆ ಮ ನ ಮಾಡತಕ್ಕಂಥದ್ದು ತುಂಬ ತುಂಬ ವೈವಿಧ್ಯ ಒಂದೊಂದು ಪ್ರದೇಶಗಳಿಗೆ ಹೋದರೆ ಒಂದೊಂದು ವೈವಿಧ್ಯಮಯ ಖಾದ್ಯಗಳು ಪರಿಚಯ ಆಗ್ತವೆ